ನಮ್ಗೆ ಈ ನೀವು ಹೋಟೆಲ್ನೋರಲ್ವಾ ನಮ್ಗೆ ಒಂದು ಪಾರ್ಸಲ್ ಬೇಕಿತ್ತು ಪಾರ್ಸಲ್ ಬೇಕಿತ್ತು ಒಂದು ಮಸಾಲೆ ದೋಸೆ ನಾಲ್ಕು ಪಾಕೆಟ್ಟು ನಾಲ್ಕು ಪ್ಯಾಕೆಟ್ಟು ಆಂ ಆಂ ನಾಲ್ಕು ಪ್ಲೇಟ್ ಆಂ ಹಾಂ ಅದರಲ್ಲಿ ಮಸಾಲೆ ದೋಸೆ ಮಾತ್ರ ಆಂ ಬೇಡ ಬೇಡ ಅದು ನಾವು ಮನೇಲ್ಲಿ ಮಾಡ್ತೇವೆ ಹೌದು ಎಷ್ಟಾಗ್ತದೆ ನಾಲ್ಕು ಪ್ಲೇಟಿಗೆ ಆಂ ಆಂ ಹೌದಾ

ಮುನ್ನೂರ ಐವತ್ತಾ ಆಂ ಎಷ್ಟು ಮಧ್ಯಾಹ್ನ ಅಲ್ವಾ ಮಧ್ಯಾಹ್ನಕ್ ಮೂರು ಗಂಟೆಯೊಳಗೆ ತಂದು ಕೊಡಿ ಆಯಿತು ಹಾಗೆ ಲೇಟ್ ಮಾಡಬೇಡಿ ನಮ್ಮ ಮನೇಲ್ಲಿ ನೆಂಟರು ಬಂದಿದ್ದಾರೆ ಆಯ್ತು ಹಾಗಾದರೆ ಬೇಗ ಕಳಿಸಿ ನಮಗೆ ಇಲ್ಲಿ ಮನೆಯಲ್ಲಿ ಯಾರು ಜನ ಕೂಡ ಇಲ್ಲ ಆಂ ಚಹಾ ಬೇಕು ಚಹಾ ಕುಡೀಬೇಕು ಮತ್ತು ಹೇಗೆ ನಾಲ್ಕು ಲೋಟ ಚಹಾ ಹೌದ್ ಹೌದು ಆಂ ಇಲ್ಲ ಎರಡು ಸಕ್ರೆಯದ್ದು ಎರಡು ಸಕ್ಕರೆ ಬೇಡ

ಮಕ್ಳು ಇಲ್ಲ ಅದು ಅಷ್ಟೇ ಸಾಕು ಬೇಡ ಬೇಡ ಬೇಡ ಈಗ ಈಗ ಸ್ವಲ್ಪ ಬ ಅಷ್ಟು ಸಾಕಣ್ಣ ಸ್ವಲ್ಪ

ಹೌದ್ ಹೌದ್ ಬೇಡ ಬೇಡ ನೀವು ನಾವು ಹೇಳಿದ್ದಷ್ಟು ಕೊಡಿ ನೀವು ಈಗ